ಹಲೋ ಸರ್ ನಾವು ಹೊಸ್ಕೋಟೆಯಿಂದ ಅಂಬೇಡ್ಕರ್ ಕಾಲೋನಿ ಹತ್ರ ಇಂದ ರಾಜಮ್ಮ ಟಿ ಎಸ್ ಕುಮಾರ್ ಅಂತ ಹೇಳಿಬಿಟ್ಟು ಆ ಏರ್ಟೆಲ್ ಟವರ್ ಇದೆಯಲ್ಲ ಪಾಯಿಂಟು ಅಲ್ಲಿಂದ ಏನ್ ಹೆಚ್ ಫೋರ್ ಬಿಸೈಡ್ ಏನ್ ಹೆಚ್ ಫೋರ್ ಅಲ್ಲಿಂದ ಮಾತಾಡ್ತ ಇದ್ದೀವಿ ಹಾಂ ನಾವು ಬ್ಯಾಂಗ್ಲೂರಲ್ಲಿ ವಿಶ್ವರೂಪ ವಿಜಯ ವಿಠ್ಠಲ ದೇವಸ್ತಾನ ಅಂತ ಒಂದು ಒಳ್ಳೆ ಫೇಮಸ್ ದೇವಸ್ತಾನ ಇದೆಯಂತೆ ಸರ್ ಅದೊಂದು ಇತಿಹಾಸ ಪ್ರಸಿದ್ದವಾದಂಥ ಒಂದು ದೇವಸ್ತಾನ ಇದೆಯಂತೆ ಅದು ನಮಗೆ ಬೆಂಗಳೂರು ಹೌದೌದು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೀವಿ ಬಟ್ ಇಲ್ಲಿಂದ ಹೊಸ್ಕೋಟೆಯಿಂದ ಅಲ್ಲಿಗೆ ಹೋಗಬೇಕು ನಾವು ಫ್ಯಾಮಿಲಿಯವರೆಲ್ಲಾ ಒಂದು ಆರು ಏಳು ಜನ ಇದ್ದೀವಿ ಸರ್ ಒಂದು ಆರು ಆರು ಜ ಏಳು ಜನ ಇದ್ದೀವಿ ಅಂದ್ಕೊಳ್ಳಿ ಎಷ್ಟಾಗುತ್ತೆ ಸರ್ ಅಲ್ಲಿಗೆ ಕ್ಯಾಬ್ ಅರೇಂಜ್ ಮಾಡಕ್ಕಾಗುತ್ತ ಅಲ್ಲಿಗೆ ಬರ್ತೀರಾ ಅಲ್ಲಿಗೆ ಹ್ಞೂ

ಅಲ್ಲ ಲೊಕೇಶನ್ ಶೇರ್ ಮಾಡ್ತೀವಿ ಅಮೌಂಟ್ ಈಗ ನೀವು ವೈಟ್ ಫೀಲ್ಡಿಂದ ಎಷ್ಟಾಯಿತು ಅಂತ ಹೇಳಿದ್ರಿ ತೌಸಂಡ್ ಫೈ ಹಂಡ್ರೆಡ್ ಆಯ್ತು ಅಂತಂದಿರಾ ಹೊಸ್ಕೋಟೆ ಅಂತ ಅಂದರೆ ಎಷ್ಟಾಗೋದು ನಾವು ಲಾಸ್ಟ್ ಟೈಮ್ ಅಲ್ಲೆ ಮಲ್ಲೇಶ್ವರಂ ಇಂದಲೆ ಹೋಗಿದ್ವಿ ಸರ್ ನಾವು ಮಲ್ಲೇಶ್ವರಂ ಇಂದ ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದ್ವಿ ಹೋದಾಗ ಅದು ಆವಾಗಲು ತೌಸಂಡ್ ಫೈ ಹಂಡ್ರೆಡ್ ಅಂತಲೇ ಕೊಟ್ಟಿದ್ವಿ ನಾವು ಹಾಂ ಈಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಿಯರ್ ಬೈ ಬೇರೆ ಏನಾದರು ದೇವಸ್ತಾನಗಳು ಇದ್ದರೆ ಅದು ಒಂದ್ಸ್ವಲ್ಪ ನಮಗೆ ಇಂಫಾರ್ಮ್ ಮಾಡಿ ಸರ್ ನನಗೆ ಆನ್ ದ ವೇ ಹೋಗ್ಬೇಕಾದ್ರೆ ಬಟ್ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀವಿ ನೀವು ಎಷ್ಟೊತ್ತಿಗೆ ಕ್ಯಾಬ್ ಆರೇಂಜ್ ಮಾಡಕ್ಕೆ ಆಗುತ್ತೆ ಸರ್ ನೀವು ಹೌದ ಹ್ಞೂ ಹೌದ್ರಾ ಹಾಂ ಸರಿ ನಾನು ಹೇಳ್ತೀನಿ ಎಲ್ಲ ಇದು ಆಗಿಬಿಟ್ಟು ನಾನು ಲೊಕೇಶನ್ನು ಶೇರ್ ಮಾಡ್ತೀನಿ ಸರ್ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಲೊಕೇಶನ್ ಶೇರ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಆಗತ್ತೆ ಏನು ಅಂತ ನೀವು ಸ್ವಲ್ಪ ಹೇಳಿದ್ರೆ ಹ ಆಮೇಲೆ ನಾವು ಆ ಆ ಇದು ಮಾಡ್ಕೊಳ್ತೀವಿ ಸರ್ ಆರೇಂಜ್ ಮಾಡ್ಕೊಳ್ತೀವಿ ಹೋಗೊಕ್ಕೆ ಟೈಮಿಂಗ್ಸನ್ನ ನಾನು ಆಮೇಲೆ ನಿಮ್ಗೆ ಹೇಳ್ತಿನಿ ಓಕೆನಾ ಸರ್ ಹ್ಞೂ ಓಕೆ ಸರ್ ಓಕೇ ಹಾಂ ಹೌದ ಸರ್ ಅಲ್ಲ ಈಗ ಹಾಲಿಡೇಸಲ್ಲಿ ಏನಾದ್ರು ಬಿಝಿ ಇರ್ತಾರ ಜಾಸ್ತಿ ಬಿಝಿ ಇರುತ್ತಾ ದೇವಸ್ತಾನ ಹೋಗಕ್ಕೆ ರಶ್ ಏನಾದರು ಜಾಸ್ತಿ ಇರುತ್ತಾ ಅಂತ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದ್ರ ಹ್ಞೂ ಸರಿ ಸರ್ ಸರಿ ಸರಿ ಸರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು